ಇವಾಗ ಕ್ರೀಡೆಗೆ ಸಂಬಂಧಿಸಿದ ಅಸಾಮರ್ಥ್ಯಗಳು ಅಥವಾ ದುರ್ಬಲತೆಗಳು ವಿಶೇಷಗಳನ್ನು ಕರ್ನಾಟಕ ರಾಜ್ಯದ ಕ್ರೀಡಾ ವಲಯವು ಯಾವ ರೀತಿ ನಿಭಾಯಿಸುತ್ತದೆ ಅಂತ ಹೇಳಕ್ಕೆ ಬಂದರೆ ಈಗ ಒ ಒಂದು ಕಡೆಯಿಂದ ಒಳ್ಳೆಯದು ಮಾಡುತ್ತೆ ಕರ್ನಾಟಕ ಇದರಿಂದ ಒಂದು ಕಡೆ ಕೆಟ್ಟದ್ದೂ ಮಾಡುತ್ತೆ ಈಗಿನದು ಇದರಲ್ಲಿ ಯಾವ್ದೇ ಒಂದು ಸ್ಪೋಟ್ಸಲ್ಲೂ ಅಷ್ಟೇ ಈಗ ಒಂದು ಕಡೆ ಹೇಳಬೇಕು ಅಂದರೆ ಅಂಗವಿಕಲರಿಗೆ ಒಂದು ಒಳ್ಳೆಯ ಸ್ಪೋಟ್ಸ್ ಇಡ್ತಾರೆ ಒಂದು ಒಳ್ಳೆಯ ಇದು ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಕೆಲವೊಂದು ಕಡೆ ಬೇರೆ ಥರವೇ ನಡೆಯುತ್ತೆ ಈ ಥರ ಕ್ ಒಂದು ಕಡೆ ಸ ಸಪೋರ್ಟೂ ಕೊಟ್ಟಿರ್ತಾರೆ ಒಂದು ಕಡೆ ಸಪೋರ್ಟೂ ಕೊಡಲ್ಲ ಆ ಥರ ನೆಡ್ಯುತ್ತೆ ಕರ್ನಾಟಕ ಕ್ರೀಡೆಗಳಲ್ಲಿ ಮತ್ತು ಜಲ ಜಲ ಬಗ್ಗೆ ಮಾತಾಡಬೇಕು ಅಂದರೆ ಈಜಾಡೋದು ಅದರಲ್ಲಿ ಅದರಲ್ಲಿ ಪ್ರತಿಯೊಂದರಲ್ಲೂ ಅಷ್ಟೇ ಅದು ಎಲ್ಲದರಲ್ಲೂ ಒಂಥರ ಸಪೋರ್ಟ್ ಕೊಡುತ್ತಿತ್ತು ಆ ಥರ ಇದಾಗೋದಿಲ್ಲ ಯಾವ್ದೇ ಕಾರಣಕ್ಕೂ ಈಗ ಒಂದು ಹೇಳ್ಬೇಕು ಹೊಂದಾಣಿಕೆ ಇರೋದಿಲ್ಲ ಕ್ರೀಡೆಯಲ್ಲಿ ಸ್ವಲ್ಪ ಸಪೋರ್ಟ್ ಇರುತ್ತೆ ಯಾವ್ದೇ ಒಂದಾದರೂ ಅಷ್ಟೇ ಕ್ರಿಕೆಟಾಗಲಿ ಮತ್ತು ವಾಲಿಬಾಲು ತ್ರೋಬಾಲ್ ಅಂಥದ್ದರಲ್ಲಿ ಈಗ ಈಗ ಎಕ್ಸಾಮ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈಗ ಸ್ಕೂ ಸ್ಕೂಲಲ್ಲಿ ಇಡ್ತಾರೆ ಏನಂತ ಕ್ರೀಡೆಯದು ಒಂದು ದಿವಸ ಇಡ್ತಾರೆ ಸ್ಪೋರ್ಟ್ಸ್ ಡೇ ಅಂತ ಇಡ್ತಾರೆ ಸೊ ಅದರಲ್ಲೆಲ್ಲ ಅವರು ಪ್ರತಿಯೊಂದನ್ನೂ ಕ್ರಿಯೇಟ್ ಮಾಡಿ ಇದು ಮಾಡ್ತಾರೆ